ಫೋಟೋಗ್ರಪಿಯಲ್ಲಿ ಪದವಿ ನೀಡುವಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕರ್ನಾಟಕ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಇನ್ನೂ ಕೆಲವು ಇನ್ನೂ ಕೆಲವು ಸಂಸ್ಥೆಗಳು ಪೋಟೋಗ್ರಪಿಯಲ್ಲಿ ಪದವಿ ನೀಡುವಂತಹ ಸಂಸ್ಥೆಗಳಾಗಿವೆ